ನಾನೊಂದು ಹೊಸ ಫೋನನ್ನು ತಗೊಂಡಿದ್ದೀನಿ ಅದರ ಕಂಪ್ನಿ ಬಂದ್ಬಿಟ್ಟು ರೆಡ್ಮೀ ನೋಟ್ ನೈನ್ ಪ್ರೊ ಮ್ಯಾಕ್ಸ್ ಅಂತ ಅದು ನೋಡೋದಕ್ಕೆ ತುಂಬ ಚೆನ್ನಾಗಿ ಇದೆ ಮತ್ತು ಅದನ್ನು ನಾವು ಉಪ್ಯೋಗ್ಸೋದಕ್ಕೆ ನನಗೆ ತುಂಬ ಖುಷಿಯಾಗತ್ತೆ ಯಾಕಂದರೆ ತುಂಬ ಚೆನ್ನಾಗಿ ಇದೆ ನೋಡಲಿಕ್ಕೆ ಮತ್ತೆ ಅದರಲ್ಲಿ ಪಿಕ್ಚರ್ಸು ಮತ್ತು ಕ್ಯಾಮ್ರಾ ಎಲ್ಲ ಚೆನ್ನಾಗಿ ಬರುತ್ತೆ ಫೋಟೋಗಳು ಮತ್ತು ವಿಡ್ಯೋಗಳು ಅದನ್ನು ನಾನು ಜಾಸ್ತಿ ಓದೋದಕ್ಕೆ ಮತ್ತು ಬರ್ಯೋದಕ್ಕೆ ಉಪಯೋಗಸ್ತೀನಿ ಅದನ್ನು ಎಲ್ಲಿ ಬೇಕಾದ್ರೂ ತಗೊಂಡು ಹೋಗ್ತೀನಿ ಅದರ ಚಾರ್ಜು ನೈಟ್ ಆಗಿ ಚಾರ್ಜ್ ಮಾಡಿದ್ರೆ ಎರಡರಿಂದ ಮೂರು ದಿನ್ಗಳವರೆಗೆ ಬರುತ್ತೆ ನಾನು ಅದರಲ್ಲಿ ಗೇಮ್ಸ್ ಆಡೋದು ಮತ್ತು ಆನ್ಲೈನ್ ಕ್ಲಾಸ್ ಕೇಳೋದು ಮತ್ತು ನೋಟ್ಸ್ ಬರ್ಕೊಳ್ಳೋದಕ್ಕೆ ಓದ್ಕೊಳ್ಳೋದಕ್ಕೆ ಬಳಸ್ತೀನಿ ಅದನ್ನು ನೀಟಾಗಿ ಕೈಯಲ್ಲೇ ಹಿಡ್ಕೊಂಡು ಹೋಗ್ಬೋದು ಯಾಕಂದರೆ ಅಷ್ಟೇನೂ ಭಾರ ಏನು ಇಲ್ಲ ಅದು ಸ್ವಲ್ಪ ಭಾರ ಇದೆ ಹಾಗಾಗಿ ನನಗೆ ತುಂಬ ಖುಷಿ ಇದೆ ಅದೂ ಅದರ ಜೊತೆಗೆ ನಾನು ವರ್ಕ್ ಮಾಡೋದಾಗಲಿ ಪ್ರಾಬ್ಲಮ್ ಸಾಲ್ವ್ ಮಾಡೋದಾಗಲಿ ಪ್ರತಿಯೊಂದಕ್ಕೂ ನನಗೆ ಯೂಸ್ ಆಗುತ್ತೆ ಮತ್ತು ಯಾರಿಗಾದ್ರೂ ಫೋನ್ ಮಾಡೋದಕ್ಕೆ ಮತ್ತು ಲೌಡ್ ಸ್ಪೀಕರ್ ಆನ್ ಮಾಡಿ ಮಾತಾಡೋದಕ್ಕೆ ಚಾಜ್ ಸೇವರ್ ಎಲ್ಲ ಇದೆ ಚೆನ್ನಾಗಿದೆ